ಡ್ರಾಯಿಂಗ್ ಕಲಾತ್ಮಕತೆ ಇದನ್ನ ನಾನು ವೈಯಕ್ತಿಕವಾಗಿ ಮಾಡೋದು ಅಂದರೆ ನನ್ನ ಖುಷಿಗೋಸ್ಕರ ಅಷ್ಟೇ ಯಾವುದೇ ಕಾಂಪಿಟೇಶನ್ ಆಗಲಿ ಯಾವ್ದೇ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿಲ್ಲ ಇದರ ಮೇಲೆ ತುಂಬ ಆಸಕ್ತಿ ಏನಿಲ್ಲ ಇದು ನನ್ನ ಒಂದು ಹಾಬಿ ಅಷ್ಟೇ ಯಾಕೆ ಅಂದರೆ ನಾ ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತೇನೆ ನನಗೆ ಇಷ್ಟವಾಗಿರುವಂತಹ ಒಂದು ಮುಖವನ್ನು ಬಿಡಿಸಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಅದು ನನಗೆ ಕ್ಲೀನಾಗಿ ಬರೋದಿಲ್ಲ ಅಂದರು ಕೂಡ ನಾ ಅದನ್ನು ಪ್ರಯತ್ನ ಮಾಡ್ತೇನೆ ಅದನ್ನು ಮಾಡಲಿಕ್ಕೆ ಎರಡು ಮೂರು ಸರಿಯಾದರು ಮಾಡಿ ಅದನ್ನು ನಾ ಮಾಡ ಮಾಡೋವರೆಗು ನಾ ಬಿಡೋದಿಲ್ಲ ಹಾಗೆ ನನಗೆ ಡಾ ಕಲೆ ಅನ್ನೋದು ಡ್ರಾಯಿಂಗ್ ಅನ್ನೋದು ನನಗೆ ತುಂಬ ಇಷ್ಟ ಅದೇ ರೀತಿ ನಾ ಯೂಸ್ ಮಾಡುವಂಥದ್ದು ಅಪ್ಸರಾ ಕಂಪನಿ ಅಪ್ಸರ ಬ ಅಪ್ಸರ ಬ್ರ್ಯಾಂಡ್ ಅದ್ರಲ್ಲಿ ಬಂದು ಒಂದು ಡಾರ್ಕ್ ಮತ್ತು ಇನ್ನೊಂದು ಪ್ಲೈನ್ ಶೇಡ್ ಇರೋದು ಒಂದು ಪೆನ್ಸಿಲ್ ಬರ್ತದೆ ಆ ಪೆನ್ಸಿಲನ್ನ ನಾನು ಯೂಸ್ ಮಾಡ್ತೇನೆ ಡಾರ್ಕ್ ಶೇಡ್ ಪೆನ್ಸಿಲ್ ಆ್ಯಂಡ್ ಲೈಟ್ ನಾರ್ಮಲ್ ಪೆನ್ಸಿಲನ್ನ ಈ ಏನು ಕಲೆ ಕಲೆ ಅನ್ನೋದು ಎಲ್ಲಾರಿಗು ಇರ್ತದೆ ಎ ಕೆಲವೊಬ್ಬರಿಗೆ ಒಂದೊಂದರಲ್ಲಿ ಇರ್ತದೆ ಬಟ್ ಕೆಲವೊಬ್ಬರಿಗೆ ಕಲಾತ್ಮಕತೆ ಅನ್ನೋದು ಡ್ರಾಯಿಂಗಿನಲ್ಲಿ ಬರ್ತದೆ ಡ್ರಾಯಿಂಗ್ ಅನ್ನೋದು ಒಂದು ದೊಡ್ಡ ವಿಷಯನೆ ಅದನ್ನು ಕಲೀಲಿಕ್ಕೆ ಆಗಲಿ ಹೇ ಕಲ್ತ್ಕೊಳ್ಳೋದೆ ಆಗಲಿ ತುಂಬ ಕಷ್ಟ ಆದರೂ ಅದನ್ನು ಪ್ರಯೋಗ ಮಾಡಲೇಬೇಕು ನಾನು ಬಳಕೆ ಮಾಡೋದು ಅಪ್ಸರ ಆ್ಯಂಡ್ ಅದರದ್ದು ದುಬಾರಿ ಏನು ಅನ್ಸೊಲ್ಲ ನನಗೆ ಆ ಅಪ್ಸರ ಪೆನ್ಸಿಲ್ ಮತ್ತು ಅಪ್ಸರ ಡಾರ್ಕ್ ಪೆನ್ಸಿಲ್ಸನ್ನ ಯೂಸ್ ಮಾಡ್ತೇನೆ ಅದೇನು ದುಬಾರಿ ಅನ್ಸೊಂಗಿಲ್ಲ ಅದು ನಾ ಅದು ಎಷ್ಟು ಲಿಮಿಟಿನಲ್ಲಿ ಇದೆ ಅದು ಎಷ್ಟು ಬೇಕೋ ಅಷ್ಟರಲ್ಲೆ ಇದೆ ನನಗೇನು ಅದು ದುಬಾರಿ ಅನ್ಸೋದಿಲ್ಲ